ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆಗೆ ತುಂಬ ಪ್ರಾಮುಖ್ಯತೆಯನ್ನ ನೀಡ್ತಾರೆ ಇಲ್ಲಿ ಸಂಪ್ರದಾಯಗಳು ಹೆಚ್ಚಿರೋದರಿಂದ ಮದುವೆ ಎಂಬುದು ಗಂಡು ಮತ್ತು ಹೆಣ್ಣಿನ ಜೀವನದಲ್ಲಿ ದೊಡ್ಡ ನಿರ್ಧಾರ ಆಗಿರತ್ತೆ ಯಾಕಂದರೆ ಹೆಣ್ಣು ತನ್ನ ತಂದೆ ತಾಯಿ ಬಂಧು ಬಳಗವನ್ನ ಬಿಟ್ಟು ಗಂಡನ ಮನೆಗೆ ಬರ್ತಾಳೆ ಮತ್ತು ಗಂಡನ ಮನೆಯ ಜೀವನ ಶೈಲಿಗೆ ಒಗ್ಗುವುದಕ್ಕೂ ಪ್ರಯತ್ನವನ್ನ ಪಡ್ತಾಳೆ ಮದುವೆ ಅಂದರೆ ಕೇವಲ ಬಂಧು ಬಳಗವನ್ನು ಕರೆದು ಎಲ್ಲರ ಸಮ್ಮುಖದಲ್ಲಿ ಹಾರ ಬದ್ಲಾಯಿಸಿ ಮೂರು ಗಂಟನ್ನು ಹಾಕಿ ತಾಲೂಕ್ ತಾಳಿ ಕಟ್ಟುವುದಷ್ಟೇ ಅಲ್ಲ ಗಂಡು ಹೆಣ್ಣು ಇಬ್ಬರು ಏಳು ಹೆಜ್ಜೆಯನ್ನಿಟ್ಟು ಸಪ್ತಪದಿಯನ್ನ ತುಳಿದು ತಮ್ಮ ಸುಖ ಸಂಸಾರದ ಮುನ್ನುಡಿಯನ್ನ ಬರೆಯುದಾಗಿದೆ ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಂಡು ಇಬ್ಬರು ಮೇಲು ಕೀಳೆಂಬ ಭಾವನೆಗಳಿಲ್ಲದೇ ಇಬ್ಬರು ಸಮಾನರು ಎಂದು ಭಾವಿಸಿ ಕಷ್ಟ ಸುಖಗಳನ್ನ ಹಂಚ್ಕೊಂಡು ಸ್ನೇಹದಿಂದ ಪ್ರೀತಿಯಿಂದ ಬಾಳುವುದೇ ಮದುವೆ ಅದಕ್ಕೆ ದೊಡ್ಡವವ್ರು ಹೇಳೋದು ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಅಹಮ್ ಏವಮ್ ನಾತಿಚರಾಮಿ ಅಂತ ಮದುವೆಯ ಆಚರಣೆಗಳ ಶಾಸ್ತ್ರಗಳು ಒಂದೊಂದು ಪ್ರದೇಶದಲ್ಲಿ ವಿಭಿನ್ನವಾಗಿರುತ್ತೆ ಆದರೆ ಮದುವೆಯ ಪ್ರಕ್ರಿಯೆಗಳು ಎಲ್ಲವೂ ಒಂದೇ ಆಗಿರುತ್ತೆ ಮದುವೆ ಪ್ರಾರಂಭ್ದಲ್ಲಿ ಮೊದಲು ನಾಂದಿಯನ್ನ ಇಡಲಾಗತ್ತೆ ನಂತರ ನಿಶ್ಚಿತಾರ್ಥ ಅಥವಾ ನಿಶ್ಚಿತಾರ್ಥ ಕೆಲವೊಬ್ಬರು ಮೊದಲೇ ಮಾಡ್ತಾರೆ ಇನ್ನು ಕೆಲವೊಬ್ಬರು ಮದುವೆ ಹಿಂದಿನ ದಿನ ನಿಶ್ಚಿತಾರ್ಥವನ್ನ ಮಾಡ್ತಾರೆ ಮತ್ತು ಇದು ಯಾಕಂದರೆ ಮದುವೆಯಲ್ಲಿ ಗಂಡು ಹೆಣ್ಣು ಮತ್ತು ಅವರ ಕುಟುಂಬದವರಿಗೆ ಒಪ್ಪಿಗೆ ಇದೆ ಅಂತ ಹೇಳೋಳಕ್ಕೆ ಹೇಳೋದಕ್ಕೆ ನಿಶ್ಚಿತಾರ್ಥವನ್ನ ಮಾಡ್ತಾರೆ ದೃಢೀಕರಿಸುದಾಗಿ ಅಂದರೆ ದೃಢೀಕರಣ ಒಂದು ರೀತಿ ದೃಢೀಕರಣ ಅವರು ಹಾಂ ನಿರ್ಧಾರ ಮಾಡಿದ್ದೀವಿ ಅವ್ರಿಬ್ಬರು ಗಂಡು ಹೆಣ್ಣಿಗೆ ಒಪ್ಪಿಗೆಯನ್ನ ಸೂಚಿಸಿದ್ದಿವಿ ಒಪ್ ಅಂತ ಹೇಳೋದಕ್ಕೆ ಈ ಒಂದು ನಿಶ್ಚಿತಾರ್ಥವನ್ನ ಮೊದಲು ಮಾಡ್ತಾರೆ ನಂತರ ಅಂಕುರಾರ್ಪಣ ಲಾಜಹೋಮ ಕಾಶಿಯಾತ್ರೆ ಹುಡುಗನಿಗೆ ಕಾಶಿಯಾತ್ರೆ ಮಾಡ್ತಾರೆ ಅಲ್ಲವಾ ಆಮೇಲೆ ಹೆಣ್ಣಿನ ತಂದೆಯವರು ಬಂದು ಬೇಡ ನೀನು ಕಾಶಿಯಾತ್ರೆಗೆ ಹೋಗಬೇಡ ನನ್ನ ಮಗಳಿಗೆ ಮದುವೆ ಆಗು ಅಂತ ಹೇಳೋದೇ ಕಾಶಿಯಾತ್ರೆ ಕನ್ಯಾದಾನ ಮಾಡ್ತಾರೆ ಹೆಣ್ಣಿಗೆ ಕನ್ಯಾದಾನ ಮಾಡ್ಕೊಡ್ತಾರಲ್ಲವಾ ಹಾಗೆ ತಾಳಿ ಕಟ್ಟುವ ಪ್ರಕ್ರಿಯೆ ಕೂಡ ಇರುತ್ತೆ ಆಮೇಲೆ ಸಪ್ತಪದಿ ಹೀಗೆ ಮದುವೆ ಆಚರಣೆಗಳು ನಡೆಯುತ್ತೆ ತುಂಬಾನೇ ಒಂದು ವಿಭಿನ್ನವಾದ ಆಚರಣೆಯಾಗಿದ್ದು ನಮ್ಮ ಸಂಪ್ರದಾಯ ನಮ್ಮ ಹಿಂದೂ ಸಂಪ್ರದಾಯದ ಒಂದು ಆಚರಣೆ ತುಂಬನೇ ಚನ್ನಾಗಿರುತ್ತೆ